ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ಜಿಲ್ಲೆಯ ಚಿತ್ರದುರ್ಗವನ್ನು ಕಲ್ಲಿನ ಕೋಟೆ ಎಂದೆ ಪ್ರಸಿದ್ಧಿಯಾಗಿದೆ ಯಾಕೆ ಕಲ್ಲಿನ ಕೋಟೆ ಅಂದರೆ ಆಗಿನ ಕಾಲದಲ್ಲಿ ಮದಕರಿ ನಾಯಕ ಎಂಬ ಒಬ್ಬ ನಾಯಕ ನಮ್ಮ ದುರ್ಗವನ್ನು ಆಳಿರೋರಂಥರು ಕಾಪಾಡಿರೋವಂಥವರು ಸೊ ಹಾಗಾಗಿ ಭದ್ರ ಕೋಟೆಯಾಗಿ ಏಳು ಬಾಗಿಲುಗಳನ್ನು ಇಟ್ಟು ಅದನ್ನು ಏಳು ಸುತ್ತಿನ ಕೋಟೆ ಅಂತ ಹೇಳಿ ಪ್ರಸಿದ್ಧವಾಗಿದ್ದದ್ದು ಇವತ್ತಿಗು ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನು ಶಾಲೆ ಕಡೆಯಿಂದ ಹಾಗೂ ಕಾಲೇಜ್ ಕಡೆಯಿಂದ ಠೂರಿಗಂತ ನಮ್ಗೆ ಇಲ್ಲಿ ವಿಸಿಟಿಗೆ ಕರ್ಕೊಂಡು ಬರ್ತನೇ ಇರ್ತಾರೆ ಈ ಒಂದು ಕೋಟೆ ಒಳಗಡೆ ನಾಡದೇವತೆ ಅಂದರೆ ಆಗಿನ ಮದಕರಿ ನಾಯಕರಿಗೆ ಯಾರು ಮನೆದೇವ್ರು ಆಗಿರೋಂಥ ಏಕನಾಥೇಶ್ವರಿ ಧಾರ್ಮಿಕ ಒಂದು ಪ್ರಸಿದ್ಧವಾಗಿರುವಂಥ ದೇವಸ್ಥಾನ ಇದೆ ಏಕನಾಥೇಶ್ವರಿ ಅಮ್ಮನೇ ಈ ನಮ್ಮ ದುರ್ಗ ಅನ್ನು ಕಾಯುತ್ತಾ ಇರೋದು ಅನ್ನೋ ಒಂದು ನಂಬಿಕೆ ಕೂಡ ಇದೆ ಆಮೇಲೆ ಎಲ್ಲಾ ಸೀಸನ್ನಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಯಾಕಂದರೆ ಇದು ಮಧ್ಯ ಕರ್ನಾಟಕ ಇರೋದರಿಂದ ಹೆಚ್ಚಿನ ಮಳೆನೂ ಇಲ್ಲ ಹಾಗಂತ ಹೆಚ್ಚು ಬೇಸಿಗೆನೂ ಇಲ್ಲ ಮಧ್ಯೆ ಇರೋದರಿಂದ ಎಲ್ಲ ಸೀಸನಲ್ಲು ಬಂದು ಬರೋದರಿಂದ ತುಂಬ ಚೆನ್ನಾಗಿದೆ